ಹಲೋ ರೇಣುಕಾ ಅವರೇ ಹಾಂ ನಾನು ಮೊನ್ನೆ ಬಂದು ನಾನು ನಿಮಗೆ ಬ್ಲೌಸ್ಗೆ ಹೊಲಿಯೋಕ್ಕೆ ನಾನೊಂದು ಸ್ಯಾರಿ ಕೊಟ್ಟಿದ್ದೆನಲ್ಲ ರೆಡಿ ಆಯ್ತಾ ಅದು ಓಹ್ ಮೇಡಮ್ ರೇಣುಕಾ ಮೇಡಮ್ ಅವರೆ ಈಗ ನನಗೆ ಅರ್ಜೆಂಟ್ ನಂಗೆ ಫಂಕ್ಷನ್ಗೆ ಹೋಗ್ಬೇಕಿದೆಯಲ್ಲ ನಾನು ಅದಕ್ಕೆ ನಾನು ಫಸ್ಟೇ ನಿಮ್ಗೆ ಹೇಳಿಕೊಟ್ಟಿದ್ದೆ ತಾನೇ ನನಗೆ ನೋಡಿ ಈಗ ನಾನು ಈಗ ನಾನು ಈ ಸ್ಯಾರಿ ನಂಬಿಕೊಂಡು ನಾನು ಯಾವುದು ಇದು ಮಾಡ್ಕೊಂಡಿಲ್ಲ ಮೇಡಮ್ ನನಗೆ ದಯವಿಟ್ಟು ಸ್ವಲ್ಪ ಬೇಗ ಮಾಡ್ಕೊಡಿ ನನಗೆ ಹಾಂ ಅರ್ಥ ಆಗುತ್ತೆ ನಾನು ಅದಕ್ಕೆ ಫಸ್ಟಾಗೆ ನಾನು ಫಸ್ಟ್ನಲ್ಲೇ ಹೇಳಿದ್ದೆ ಅಲ್ವ ನಾನು ನಿಮಗೆ ನನಗೆ ಸ್ವಲ್ಪ ಬೇಗ ಕೊಡಿ ಅಂತ ರೇಣುಕ ರೇಣುಕಾ ಅವರೇ ಒನ್ ಆ್ಯಂಡ್ ಆಫ್ ವೀಕ್ ಇಟ್ಕೊಂಡು ನಾನು ಆಮೇಲೆ ಏನು ಮಾಡಲಿ ಹೇಳಿ ನಾನು ನನಗೆ ಇವಾಗ ಬೆ ಅರ್ಜೆಂಟು ನನಗೆ ಫಂಕ್ಷನ್ ಇದೆ ಅಲ್ವ ಅದಕ್ಕೋಸ್ಕರ ನಾನು ಒನ್ ವೀಕ್ ಮುಂಚೆಯೇ ನಾನು ನಿಮಗೆ ಕೊಟ್ಟಿದ್ದೆ ನಾನು ಒನ್ ಒನ್ ಆ್ಯಂಡ್ ಆಫ್ ವೀಕ್ ತುಂಬ ಜಾಸ್ತಿ ಆಯ್ತು ತುಂಬ ಜಾಸ್ತಿ ಆಯ್ತು ಸ್ವಲ್ಪ ನನಗೆ ಆದಷ್ಟು ಬೇಗ ನನಗೆ ಒಂದು ಟು ಡೇಸ್ ಆದರೂ ಕೊಡಿ ನನಗೆ ನಾಡಿದ್ದು ಇದೆ ನನಗೆ ಫಂಕ್ಷನ್ ನಾಳೆವರೆಗು ಆದರೂ ಟೈಮ್ ತೊಗೊಂಡು ಸ್ವಲ್ಪ ಬೇಗ ನನಗೆ ಇದು ಮಾಡ್ಕೊಡಿ ನನ್ಗೆ ಸರಿ ಮೇಡಮ್ ಆಯ್ತು ಸ್ವಲ್ಪ ನನಗೆ ಬೇಗ ಹೊಲೆದು ಕೊಡಿ ನನಗೆ ತುಂಬ ಲೇಟಾಗಿಬಿಟ್ಟಿದೆ ನೀವು ತುಂಬ ಲೇಟ್ ಮಾಡ್ತಾಯಿದ್ದೀರಿ ನಾನು ನೀವು ಗೊತ್ತಿರೋರು ಅಂತೆಯೇ ನಾನು ನಿಮಗೆ ಕೊಟ್ರೆ ನೀವು ನೋಡಿದ್ರೆ ಇಷ್ಟು ಲೇಟ್ ಮಾಡ್ತಾಯಿದ್ದೀರಿ ಸರಿ ಓಕೆ ಹಾಂ ಓಕೆ ಹಾಂ ಓಕೆ